ಕನ್ನಡ ವ್ಯಾಕರಣ ಕೇಶಿರಾಜನ ಶಬ್ದಮಣಿ ದರ್ಪಣದ ಮೇಲೆ ಆಧರಿಸಿದೆ ಇದು ಕನ್ನಡ ಭಾಷೆಯನ್ನು ವಿವರವಾಗಿ ಪರಿಚಯಿಸುತ್ತದೆ ಇದರ ಹೊರತುಪಡಿಸಿ ಒಂಬತ್ತನೇ ಶತಮಾನದ ಕವಿರಾಜ ಮಾರ್ಗದಲ್ಲಿ ಅಲಂಕಾರಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ನಮ್ಮ ಭಾವನೆ ಅಭಿಪ್ರಾಯಗಳನ್ನು ಇತರರಿಗೆ ವ್ಯಕ್ತಪಡಿಸುವುದಕ್ಕೆ ಮತ್ತು ಇತರರ ಭಾವನೆ ಅಭಿಪ್ರಾಯಗಳನ್ನು ನಾವು ತಿಳಿಯುವ ಮಾಧ್ಯಮ ಭಾಷೆ ಭಾಷೆಯನ್ನು ಸರಿಯಾಗಿ ಬಳಸಲು ಸಾರ್ವತ್ರೀಕರ್ಸಲು ಇರುವ ಮಾರ್ಗದರ್ಶಿಯನ್ನು ವ್ಯಾಕರಣ ಎನ್ನುವರು ಪ್ರಪಂಚದಲ್ಲಿನ ಸಾವಿರಾರು ಭಾಷೆಗಳಲ್ಲಿ ಕನ್ನಡವೂ ಒಂದು ಪ್ರಮುಖ ಭಾಷೆ ಇದು ತನ್ನದೇ ಆದ ಲಿಪಿಯನ್ನು ಹೊಂದಿದೆ ಕನ್ನಡ ಭಾಷೆಯಲ್ಲಿ ಶ್ರವಣ ಮತ್ತು ಚಾಕ್ಷುಷ ಎಂಬ ಎರಡು ರೂಪ ಇವೆ ಅಂದರೆ ಧ್ವನಿಯ ಮೂಲಕ ಕಿವಿಗೆ ಕೇಳಿಸುವುದು ಮತ್ತು ಬರಹದ ಮೂಲಕ ಕಣ್ಣಿಗೆ ಕಾಣಿಸುವುದು ಕನ್ನಡ ಲಿಪಿ ಅಕ್ಷರಗಳ ವ್ಯವಸ್ಥಿತ ಜೋಡಣೆಯ ವರ್ಣಮಾಲೆ ಹೊಂದಿದೆ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳು ಬಳಕೆಯಲ್ಲಿವೆ ಸ್ವರಗಳು ಯೋಗವಾಹಗಳು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಎಂಬುದಾಗಿ ವರ್ಗೀಕರಣ ಮಾಡಲಾಗಿದೆ ಇದರ ಮೇಲೆ ಕನ್ನಡ ಭಾಷೆಯ ಅದ್ಭುತ ರಚನೆ ಇದೆ